ಹಲೋ ನಾವು ಈ ಕಡೆಯಿಂದ ಪ್ರೀತಿ ಅಂತೇಳಿ ಸ್ವಲ್ಪ ಹುಷಾರು ಇರಲಿಲ್ಲ ಹೆಲ್ತ್ ಬಗ್ಗೆ ಕೇಳಬೇಕಿತ್ತು ಅಂದರೆ ಈಗ ಜ್ವರ ಮತ್ತು ಶೀತ ಕೆಮ್ಮು ಇದೆ ಹಾಂ ನನಗೆ ಈಗ ಟೂ ಡೇಸಿಂದ ಅಂದರೆ ಟೂ ಡೇಸಿಂದ ಫುಲ್ ಬರಿ ಕೆಮ್ಮು ಶೀತ ಆಗ್ತಿತ್ತು ನಿನ್ನೆಯಿಂದ ತುಂಬ ಅಂದರೆ ತುಂಬ ಜ್ವರ ಬಂದಿದೆ ಅದಕ್ಕೇನೆ ಏನಾದ್ರು ಸಲ್ಯೂಷನ್ ಕೊಡ್ಬೋದಾ ಅಂದರೆ ಈಗ ನಮ್ಮಲ್ಲಿ ಟ್ಯಾಬ್ಲೆಟ್ ಇದೆ ಈಗ ಆಸ್ಪೆಟ್ಲಿಗೆ ಹೋಗಕ್ಕೆ ಆಗೋಲ್ಲ ನಮ್ಮ ಊರು ತುಂಬ ದೂರ ಇದೆ ಅವು ನಮ್ಮ ಊರು ತುಂಬ ದೂರ ಇರೋದ್ರಿಂದ ಅಲ್ಲಿ ಆಸ್ಪೆಟ್ಲಿಗೆ ಹೋಗಕ್ಕೆ ಆಗೋಲ್ಲ ಈಗ ಮನೇಲಿ ಟ್ಯಾಬ್ಲೆಟ್ ಇದೆ ಸ್ವಲ್ಪ ಈಗ ಪ್ಯಾರಸಿಟ್ರಮಲ್ಲ ಈಗ ಡೋಲೊ ಹಾಂ

ಹಾಂ ಮೇಡಮ್ ಹಾಂ ಹಾಂ ಮ್ಯಾಮ್ ಮ್ಯಾಮ್ ಆಗಲ್ಲ ಮ್ಯಾಮ್ ಈಗ ನನ್ಗೆ ಈಗ ಜ್ವರ ಜ್ವರ ಜ್ವರದ್ದೇನೊ ಓಕೆ ಕೆಮ್ಮು ಮ್ಯಾಮ್ ಬಿಟ್ಟು ಬಿಟ್ಟು ಕೆಮ್ಮು ಬರ್ತಾಯಿದೆ ಅಂದರೆ ಎರಡು ದಿವಸದಿಂದನು ಊಟನೂ ಮಾಡಕ್ಕೆ ಊಟ ಮಾಡಕ್ಕೆ ಹೋದರು ಸ್ವಲ್ಪ ಹೊತ್ತು ಕೆಮ್ಮು ಕೆಮ್ಮು ಬರ್ತಾಯಿದೆ ಕೆಮ್ಮಿ ಕೆಮ್ಮಿ ಹೊಟ್ಟೆಯೆಲ್ಲ ಬ್ಯಾ ಹೊಟ್ಟೆಯೆಲ್ಲ ಪೇಯ್ನ್ ಆಗ್ತಾಯಿದೆ ಅದ್ಕೆ ಕೇಳಿದ್ವಿ

ಹಾಂ ಆಯಿತಾ ಹ್ಞೂ ಹೌದಾ ಮೇಡಮ್ ಹ್ಞೂ ಸ್ಟಾಪ್ ಮಾಡಿರಿ ಹ್ಞೂ

ಹಾಂ ಹಾಂ ಮ್ಯಾಮ್ ನಿಮ್ಮ ಆಸ್ಪೆಟಲ್ ಬಂದೇ ಇಲ್ಲ ನಿಮ್ಮ ಹಾಸ್ಪೆಟಲ್ ಎಲ್ಲ ಬಂದು ಎಲ್ಲಿರೋದು ಅಂದರೆ ಈಗ ನಾವು ಹಾಂ ಸರಿ ಮ್ಯಾಮ್ ಆಯಿತು ಹಾಗಾದ್ರೆ ಬರ್ತೀವಿ ಹ್ಞೂ ತ್ಯಾಂಕ್ ಯು ಮ್ಯಾಮ್